ನನಗೆ ಮಧ್ಯಾಹ್ನದ ಫುಡ್ ಬೇಕಿತ್ತು ಸರ ಹೌದು ಏನೇನು ಯಾವ್ದು ಯಾವುದೆಲ್ಲ ಸ್ಪೆಷಲ್ ಉಂಟು ಇವತ್ತು

ಹಾಂ ಹೌದು ಹೌದು ಇದೇ ನಂಬರ್ ಸರ್ ಅಲ್ಲ ನನಗೆ ಮಧ್ಯಾಹ್ನಕ್ಕೆ ಒಂದು ಎರಡು ಫಿಶ್ ಇದು ಚಿಕನ್ ಬಿರ್ಯಾನಿ ಕಳಿಸಿ ಮತ್ತೆ ಅದೇ ಅದೇ ಆಗ್ಬೋದು ಸರ್ ನನ್ನ ಅಡ್ರಸ್ಸ್ ವಾಟ್ಸ್ಆ್ಯಪ್ ಮಾಡ್ತೇನೆ ಸರ್ ನಿಮಗೆ

ಆಯ್ತು ಆಯ್ತಯ್ತು ಸರ್ ಮತ್ತೆ ಸಂಜೆಗೆ ಎಂತೆಲ್ಲ ಉಂಟು ಸ್ಪೆಷಲ ಫುಲ್ಲು ಫುಲ್ ಬೇಕು ಅಂದರೆ

ಇಲ್ಲ ಫುಲ್ ಫುಲ್ಲೇ ಕೊಡಿ ಆಯ್ತು ಆಯ್ತು ಆಯ್ತು ಒಂದು ಫುಲ್ ಪ್ಲೇಟ್ ಕೊಡಿ ಟಿಕ್ಕಾ ಆಯ್ತು ಆಯ್ತು ಸ

ಆಯ್ತು ಆಯ್ತು ಇವ್ನಿಂಗಿಗೆ ಏನು ಸ್ಪೆಷಲ್ ಉಂಟು ಸರ್

ಆಯ್ತು ಆಯಿತು ಹಾಂ ಸರಿ ಸ ಆಯ್ತು ಆಯ್ತು ಸರ್ ಹ್ಞೂ